ಹವಾಮಾನ ಮತ್ತು ಸಂದರ್ಭಗಳ ಆಧಾರದ ಮೇಲೆ ಪ್ರವಾಸಿಗರು ಸ್ಥಳಕ್ಕೆ ಬಿಟಲ್ ಭೇಟಿ ಮಾಡಲು ಸೂಕ್ತ ಸಮಯ ಇದೇ ತುಂಬ ಸಮಯಗಳು ಇದ್ದಾವೆ ಆದರೆ ಬೇಸಿಗೆ ಕಾಲದಲ್ಲಿ ಪ್ರವಾಸ ಮಾಡುವುದು ಒಳ್ಳೆಯದು ಏಕೆಂದರೆ ಬೇಸಿಗೆ ಕಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಬೇಸಿಗೆ ರಜೆಯನ್ನು ನೀಡಿರುತ್ತಾರೆ ಮತ್ತು ಆ ಸಮಯದಲ್ಲಿ ಶಾ ಮಕ್ಕಳುಗಳು ಸಹ ತುಂಬಾ ಸಂತೋಷದಿಂದ ಇರುತ್ತಾರೆ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ ನಾವು ತುಂಬಾ ಖುಷಿಯಾಗಿ ನಮ್ಮ ನಾವು ಇರಬಹುದು ಸಹ ಕುಟುಂಬದ ಜೊತೆ ಸಮಯ ಕಳೆಯಬಹುದು ಎಂಬ ಒಂದು ಪುಟ್ಟ ಆಸೆಯಿಂದ ಇರುತ್ತಾರೆ ಬೇಸಿಗೆ ಕಾಲದಲ್ಲಿ ಪ್ರವಾಸ ಮಾಡುವುದರಿಂದ ಆ ಶಾಲಾ ಕಾಲೇಜು ಮಕ್ಕಳಿಗೆ ಯಾವುದೇ ತೊಂದರೆಯಾಗುದಿಲ್ಲ ಇಲ್ಲವಾದರೆ ಅವರ ಹಾಜರಾತಿಗೆ ತುಂಬ ತೊಂದರೆಯಾಗುತ್ತದೆ ಮತ್ತು ಬೇಸಿಗೆ ಕಾಲದಲ್ಲಿ ಇಂದ ದಸರಾ ಹಬ್ಬ ಬರುವುದರಿಂದ ತುಂಬ ಮನೋರಂಜನೆಯಾಗಿರುತ್ತದೆ ದಸರಾ ಹಬ್ಬವನ್ನು ನೋಡಲು ತುಂಬ ಸಂತೋಷವಾಗುತ್ತದೆ ತುಂಬ ಜನರು ಸೇರುತ್ತಾರೆ ಆ ದೇವರ ಉತ್ಸವವನ್ನು ನೋಡಲು ಆ ಮೆರವಣಿಗೆಯನ್ನು ನೋಡಲು ತುಂಬ ಜನಾ ಕಾಯಿ ಕಾದು ಇರುತ್ತಾರೆ ಅದಕ್ಕಾಗಿ ಬೇಸಿಗೆ ಕಾಲದಲ್ಲಿ ಪ್ರವಾಸ ಮಾಡುವುದು ತುಂಬ ಸೂಕ್ತ ಎಂದು ನನ್ನ ಭಾವನೆ ಮತ್ತು ಹಬ್ಬಗಳು ಧಾರ್ಮಿಕ ಜಾತ್ರೆಗಳಿಗೆ ಸೀಝನ್ ಇದ್ದಾವೆ ಆಯಾ ಒಂದೊಂದು ಹಬ್ಬಕ್ಕೂ ಒಂದೊಂದು ಸೀಝನ್ನುಗಳಿದ್ದಾವೆ ಕೆಲವು ಇಷ್ಟು ಹಲವಾರು ರೀತಿಯ ಹಬ್ಬಗಳು ಇದ್ದಾವೆ ಉದಾಹರಣೆಗೆ ಯುಗಾದಿ ಸಂಕ್ರಾಂತಿ ಗೌರಿ ಗಣೇಶ ದೀಪಾವಳಿ ಅದೇ ರೀತಿ ಆ ಗ್ರಾಮ ಗ್ರಾಮಗಳಲ್ಲಿ ಆ ಊರಿನ ಜಾತ್ರೆಯನ್ನು ಆಚರಿಸಿಕೊಳ್ಳುತ್ತಾರೆ ಅದೇ ರೀತಿ ನಮ್ಮ ಊರಿನಲ್ಲಿ ಒಂದು ಜಾತ್ರೆಯನ್ನು ಮಾಡುತ್ತಾರೆ ಅದು ಮಾರ್ಚ್ ತಿಂಗಳ ಸಮಯದಲ್ಲಿ ಮಾಡುತ್ತಾರೆ ಆ ಸಮಯದಲ್ಲಿ ನಮಗೆ ತುಂಬ ತುಂಬ ಸಂತೋಷವಾಗುತ್ತದೆ ಏಕೆಂದರೆ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಸೇರಿ ಸೇರಿ ಹಬ್ಬವನ್ನು ಆಚರಿಸುತ್ತೇವೆ ಮತ್ತು ನಾವು ಮಾಡುವ ಹಬ್ಬದ ರೀತಿಯನ್ನು ಅವರಿಗೆ ತಿಳಿಸಿಕೊಡುತ್ತೇವೆ ನಾವು ಮಾಡಿಸು ಹಬ್ಬದಲ್ಲಿ ಮಾಡಿರುವ ತಿಂಡಿ ತಿನಿಸುಗಳು ಹೇಗೆ ಮಾಡೋದು ಮತ್ತು ನಮ್ಮ ಸಂಸ್ಕೃತಿ ಹೇಗಿದೆ ನಾವು ಹೇಗೆ ಹಬ್ಬವನ್ನು ಆಚರಿಸುತ್ತೇವೆ ಮತ್ತು ದೇವರ ಉತ್ಸವಗಳು ಜಾತ್ರೆ ಹೇಗೆ ನಡೆಯುತ್ತದೆ ಹಲವಾ ಎಂದು ನಮ್ಮ ಸಮ್ಮ ಸಂಬಂಧಿಕರಿಗೆ ತಿಳಿಸಿಕೊಡಬಹುದು ಮತ್ತು ಅವರ ಅವರ ಜೊತೆ ಒಳ್ಳೆಯ ಸಮಯವನ್ನು ಕಳೆದು ಕಳೆದು ಆ ಆ ಕಳೆದ ನೆನಪುಗಳ ಆ ಕಳೆದ ಸಮಯಗಳನ್ನು ಒಂದು ನೆನಪಾಗಿ ಇರಿಸಿಕೊಂಡು ನಾವು ಇರಬಹುದು ಮತ್ತು ಎಷ್ಟೋ ಜನರಿಗೆ ತಿಳಿದಿರುವುದಿಲ್ಲ ಈ ಹಬ್ಬ ಹೇಗೆ ಮಾಡುತ್ತಾರೆ ಎಲ್ಲಿ ಮಾಡುತ್ತಾರೆ ಹೇಗೆ ಹೇಗೆ ಮಾಡುತ್ತಾರೆ ಆ ಎಂದು ಆ ವಿಷಯಗಳನ್ನು ನಾವು ನಮ್ಮ ಮನೆಗೆ ಬಂದ ಸ ಜನರು ಹೊರಗಡೆ ಹೋಗಿ ತಿಳಿಸಿಕೊಡುತ್ತಾರೆ ಅದು ಒಂದು ಉಪಯೋಗವಾಗುತ್ತದೆ ಮತ್ತು ಆ ಯಾ ಆ ಹಬ್ಬಗಳಿಗೆ ಒಂದೊಂದು ಸೀಝನ್ ಇದೆ ಮತ್ತು ಆ ಹಬ್ಬದ ಸೀಝನ್ನುಗಳಲ್ಲಿ ಹಲವಾರು ರೀತಿಯ ಮನೋರಂಜನೆಗಳು ಮತ್ತು ತಿಂಡಿ ತಿನಿಸುಗಳು ಎಲ್ಲ ಸಹ ಆ ಸೀಝನಲ್ಲಿ ಬಂದರೆ ಮತ್ತೆ ಬೇರೆ ಇನ್ನು ಯಾವ ಸೀಝನ್ನಲ್ಲಿ ಸಿಗುವುದಿಲ್ಲ